ನಾನು ಮೊದಲು ಅಡುಗೆ ಮಾಡಲು ಪ್ರಾರಂಭಿಸಿದ್ದು ಲಾಕ್ಡೌನ್ ಮೂಲಕ ಲಾಕ್ಡೌನ್ನಲ್ಲಿ ನಮಗೆ ತುಂಬ ಸಮಯ ನಮಗೆ ಸಿಕ್ಕಿದ್ದರಿಂದ ನಾನು ತುಂಬ ಅಡುಗೆಗಳನ್ನು ಮನೆಯಲ್ಲಿ ಕೂತು ಕಲಿತಿದ್ದೇನೆ ನಾನು ಮೊದಲು ಬಾರಿ ಪ್ರಯತ್ನಿಸಿದ್ದು ಚಿಕನ್ ಚಿಕನ್ ಗ್ರೇವಿ ಟೈಪ್ ಸೊ ಅದು ಚೆನ್ನಾಗಿ ಬಂತು ಹಾಗೆ ಅದು ಮಾಡಿದ್ದರಿಂದ ನನಗೆ ಇನ್ನೂ ಸ್ವಲ್ಪ ಬೇರೆ ಬೇರೆ ರೆಸಿಪಿಸ್ ಟ್ರೈ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಆಯಿತು ಹಾಗೆ